ಹಾಂ ಅಲೋ ಅಲ್ಲಿ ಕೆಲಸ ಮಾಡ್ತಿದೀರ ಆಫೀಸಲ್ಲಿ ಹಾಂ ಸೊಪ್ಪ ನೋಡಿ ಆಫೀಸಲ್ಲಿ ಅವರು ಬಂದು ಕೇಳಿ ಬೆಳಗ್ಗೆ ಬೇಗ ಬಂದು ಆಫೀಸ್ ಓಪನ್ ಮಾಡಿ ಸರಿಯಾಗಿ ಕ್ಲೀನ್ ಮಾಡಿ ಹೊರಗಡೆ ಸೊಪ ಗಾರ್ಡನ್ ನೀರು ಅದು ಬಿಡ್ರಿ ಹಾಂ ಹೊರಗಡೆ ಸ್ವಲ್ಪ ಒಳಗಡೆ ನೋಡಿ ಎಲ್ಲಾ ಇದ್ ಎಲ್ಲ ಕ್ಲೀನಾಗಿ ಮಾಡಿ ಎಲ್ಲಾ ಆಪೀಸರ್ ಬರ್ತಾ ಇದಾರೆ ಮೇನ್ ಬಾಸ್ ಬರ್ತಾರೆ ಹ್ಞೂ ಸ್ವಚ್ಛವಾಗಿ ಇಡ್ರಿ ಎಲ್ಲ ನೋಡಿ ಎಲ್ಲಾ ಎಲ್ಲೆಲ್ಲಿ ಕ್ಲೀನ್ ಇಲ್ಲವೋ ಏನೇನೆಲ್ಲ ಸುತ್ತೆಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿ ಹಾಂ ಯಾರು ಏನು ಅಲ್ಲ ಅನ್ನು ಅನ್ನುವಾಗೆ ಇಲ್ಲ ಚೇರ್ಮ್ಯಾನ್ಗಳು ಬಂದರೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ನೋಡಿ ಹೊರಗಡೆ ಸ್ವಲ್ಪ ಅಲ್ಲೆ ಇಲ್ಲೆ ಗಲೀಜು ಇರತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊತ ಇರ್ಬಕು ಹಾಂ ಮತ್ತು ಅಲ್ಲಿ ಎಲ್ಲ ಒಳಗಡೆ ನೀರಿದೆ ನೀರು ಇರಲ್ಲ ನೀರು ಸ್ವಲ್ಪ ನೀರು ತುಂಬಿಡಿ ಎಲ್ಲ ಅವು ಟೇಬಲಲ್ಲಿ ಎಲ್ಲಾ ಆಫೀಸರ್ಸ್ ಯಾರ್ಯಾರು ನೋಡಿ ಎಲ್ಲೆಲ್ ಕ್ಲೀನ್ ಇಲ್ಲವೆ ಇರಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತು ನೋಡಿ ಅವರಿಗೆಲ್ಲ ಯಾವ್ಯಾವ ಇದು ನೋಡಿ ಆಫೀಸಿನ ಒಳಗಡೆ ಹೋಗಿ ಎಲ್ಲಾ ಚೇರ್ಮೆನ್ ರೂಮಲ್ಲಿ ಹೋಗಿ ಮೇನ್ ಹೆಡ್ ಆಫೀಸಲ್ಲಿ ಅಲ್ಲಿ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಯಾವ್ಯಾವ ಏನೇನು ಕೆಳಗಡೆ ಬಿದ್ದಿರತ್ತೆ ಎಲ್ಲ ಅಲ್ಲೆ ಮೇಲ್ಗಡೆ ಇಡಿ ಎಲ್ಲ ಟೇಬೆಲ್ಗುಳೆಲ್ಲ ಕ್ಲೀನ್ ಮಾಡ್ಕೋತ ಕ್ಲೀನಲ್ಲಿ ಇಡಿ ಮತ್ತು ಅವಾಗೆಲ್ಲ ಯಾರು ಬರ್ತಿದ್ದಾರೆ ಯಾರು ಬಂದಿದ್ದಾರೆ ಯಾರಿಲ್ಲ ನೋಡ್ಕೊಳ್ಳಿ ಈಗ ಅವರಿಗೆಲ್ಲ ಹೇಳಿ ನೀಟಾಗಿ ಇರಾಕ್ಕೆ ಹೇಳಿ ಎಲ್ಲ ಅವ್ರಿಗೆ ಯಾವ್ಯಾವ ಬಂದ್ವು ಎಲ್ಲ ಸಮಾನಲ್ಲಿ ಹೇಳಿ ಸೊಲ್ಪ ಹಿಂಗೆ ಆಫೀಸ್ ಚೇರ್ಮೆನ್ ಬರ್ತಿದ್ದಾರೆ ಮೀಟಿಂಗ್ ಇವೇ ಅವ್ರೆಲ್ಲ ಬರ್ತಿದ್ದಾರೆ ಇರೋಕೆ ಹೇಳಿದ್ದಾರೆ ಅಂತ ಹೇಳಿ ಹೊರ್ಗಡೆ ಯಾರು ಗೇಟ್ ಹತ್ರ ನಿಲ್ಸ್ಬೇಡಿ ಇಲ್ಲ ದೂರವಾಗಿ ಕೇಳಿ ಚೇರ್ಮ್ಯಾನ್ ಬಂದರೆ ಬೈತಾರೆ ಮತ್ತು ಅಲ್ಲಿ ಹೊರ್ಗಡೆ ನೋಡಿ ಯಾರ್ಯಾರು ಬರ್ತಾರೋ ಇಲ್ಲ ಅಂತ ನೋಡಿ ಆಫೀಸರ್ ಯಾರು ಲೀವ್ ಹಾಕಿರ್ಬಾರದು ಎಲ್ಲರು ಬಂದಿದ್ದಾರ ನೋಡಿ ಸ್ವಚ್ಛ್ವಾಗಿ ಎಲ್ಲ ರೀತಿಮ ಹೇಳಿ ಎಲ್ಲರಿಗು ನೀಟಾಗಿ ಇಡಕ್ಕೆ ಹೇಳಿ ರೀ ಇಡೋಣ ರೀ